ಹಲೋ ಡಾಕ್ಟರ್ ನಿಶಾನಾ ನಾನು ತನಿಷಾ ಎರಡು ದಿನದ ಹಿಂದೆ ಅಪೊಯಿಂಟ್ಮೆಂಟ್ ತಗೊಂಡು ನಿಮ್ಮನ್ನ ಭೇಟಿ ಆಗಿದ್ದೆ ಹೊಟ್ಟೆನೋವಂತ ಬಂದಿದ್ದೆ ನೀವು ಮೆಡಿಸಿನ್ ಕೊಟ್ಟಿದ್ದಿರಿ ಮೆಡಿಸಿನ್ ನನಗೆ ಚೆನ್ನಾಗಾಗಿದೆ ಆದರೆ ಪೂರ್ತಿ ಹೊಟ್ಟೆನೋವು ಹೋಗಿಲ್ಲ ಮುಂಚಿನ್ಕಿಂತ ಅಡ್ಡಿಲ್ಲ ಅಷ್ಟೆ ಹಾಂ ಇಲ್ಲ ಮುಂಚಿನ್ಕಿಂತ ಪರವಾಗಿಲ್ಲ ಆದರೆ ಪೂರ್ತಿ ಆಗಿ ಹೋಗಿಲ್ಲ ಪದೇ ಪದೇ ವಾಂತಿ ಬಂದ ಹಾಗೆ ಆಗುತ್ತೆ ಬಿಸಿನೀರು ಕುಡಿದಿದ್ದೆ

ಪದೇ ಪದೇ ವಾಂತಿ ಬಂದ್ಹಾಗಾಗತ್ತಲ್ಲ ಆಗ ಸ್ವಲ್ಪ ಸುಸ್ತು ಅನಿಸತ್ತೆ ರಾತ್ರಿ ಹೊತ್ತಿಗೆ ಜ್ವರ ಬಂದ್ಹಾಗಾಗತ್ತೆ ಊಟ ಸೇರಲ್ಲ ಸಪ್ಪೆ ಅನಿಸತ್ತೆ ನಾನ್ವೆಜ್ ತಿನ್ನಬಾರದಾ ಹಾಂ ಸರಿ ಹಾಂ ಹಾಗಾದರೆ ಮೆಡಿಸಿನ್ ಮಾಡೋದು ಸರಿ ಡಾಕ್ಟರ್ ಹಾಂ ಸರಿ ಡಾಕ್ಟರ್ ಈಗ ಅದೇ ಕಂಟಿನ್ಯೂ ಮಾಡೋದಾ ಹಾಗಾದರೆ ಹಾಂ ಸರಿ ಡಾಕ್ಟರ್ ಸರಿ ಡಾಕ್ಟರ್ ಸರಿ ಥ್ಯಾಂಕ್ ಯು